ಬೈಕ್ ಓಡ್ಸೋದು ನನಗೆ ತು ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟ ನನಗೆ ಅದರಲ್ಲೂ ಕೂಡ ನನಗೆ ಗೇರ್ ಬೈಕ್ ಒಡಿಸ್ಬೇಕು ಎಲ್ಲಾರ ಟ್ರಿಪ್ಗೆ ಹೊಗ್ಬೇಕು ಈ ಥರ ನನಗೆ ಚಿಕ್ಕ ವಯಸ್ಸಿಂದನೂ ಪಂಚಪ್ರಾಣ ಯಾಕೆ ಅಂದರೆ ಆ ಫೀಲೆ ಒಂಥರ ಬೇರೆ ಥರ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಅದರಿಂದ ನನಗೆ ಬೈಕಿಂಗ್ ಇವೆಂಟ್ಗಳು ಮೇಲೆ ತುಂಬ ನನಗೆ ಆಸಕ್ತಿ ಇತ್ತು ತುಂಬ ನನಗೆ ಇಷ್ಟ ಇತ್ತು ಅವಾಗ ನಾನು ಸುಮಾರು ಒಂದು ಎರಡು ಮೂರು ವರ್ಷದ ಹಿಂದೆ ಹೀಗೆ ನಾವು ಮತ್ತೆ ನಮ್ಮ ಸ್ನೇಹಿತರು ಎಲ್ಲ ಕೂತ್ಕೊಂಡು ಪ್ಲಾನ್ ಮಾಡಿದ್ವಿ ಎಲ್ಲರೂ ಒಂದು ಎಲ್ಲಾರ ಇವೆಂಟ್ಗೆ ಹೊಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದಾಗ ಎಲ್ಲ ನಮಗೆ ಎಲ್ಲರಿಗೂ ಯೋಚನೆ ಬಂದಿದ್ದನ್ನೇ ಬೆಂಗಳೂರು ಟೂ ಲಡಾಕ್ ಹೋಗೋಣ ಅದು ಎಲ್ಲ ಬುಲೆಟ್ ಬೈಕಲ್ಲಿ ಅಂತ ನಾವು ಎಲ್ಲರೂ ಪ್ಲಾನ್ ಮಾಡಿದ್ವಿ ಅದೂ ಸಕ್ಸಸ್ ಕೂಡ ಆಯಿತು ನಾವು ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಬೈಕ್ಗಳಲ್ಲಿ ನಾವು ಹೋಗಿದ್ವಿ ಈ ಪ್ರತಿ ಒಬ್ಬರೂ ಅವರು ಅವ್ರದ್ದೇ ಬೈಕು ಅವರ ಅವ್ರದ್ದೇ ಖರ್ಚಿಂದ ಇಟ್ಕೊಂಡು ನಾವೇ ಮಾಡ್ಕೊಂಡು ಹೋಗಿದ್ವಿ ಅದು ತುಂಬ ಸು ತುಂಬ ಅದು ಇಷ್ಟ ಆಯಿತು ನಮಗೆ ನಾವು ಬೆಂಗಳೂರಿಂದ ಬೆಂಗಳೂರಿಂದ ಲಡಾಕಿಗೆ ಮೂರು ಸಾವಿರದ ನೂರು ಕಿಲೋಮೀಟ್ರ್ ಏನೋ ಇದೆ ಅದನ್ನ ನಾವೂ ಜಷ್ಟು ಅಂದರೆ ನಾವು ರಾತ್ರಿಯೆಲ್ಲ ರಿಸ್ಕ್ ತಗೊಂಡು ರೈಡ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಊಟ ತಿಂಡಿ ಸ್ನಾನಕ್ಕೆ ಹೀಗೆಲ್ಲ ನಾವು ಹೋಟಲ್ಲು ಮಲ್ಕೊಳ್ಳೋಕ್ಕೆ ಹೀಗೆಲ್ಲ ನಾವು ವ್ಯವಸ್ಥೆ ಮಾಡ್ಕೋತಿದ್ವಿ ಆದರೆ ನಾವು ಸುಮಾರು ಒಂದು ವಾರ ಏನೋ ತಗೊಂಡ್ವಿ ಇಲ್ಲಿಂದ ಅಲ್ಲಿಗೆ ರೀಚ್ ಆಗೋಕೆ ಅಂದರೆ ನೀವು ಬೇಗನೂ ರೀಚ್ ಆಗ್ಬೋದು ಆದರೆ ನಾವು ನಮ್ಮ ನಾವು ರಿಸ್ಕ್ ತಗೊಂಡು ತುಂಬ ಸ್ಪೀಡ್ ಆಗಿ ಓಡಿಸೋಕ್ಕೆ ಹೋಗ್ತಿರ್ಲಿಲ್ಲ ಹಾನ್ ನಾವು ಹೇಗೆ ಹೋದ್ವಿ ಅಂದರೆ ಬೆಂಗಳೂರು ಬೆಂಗಳೂರು ಮೂಲಕ ನಾವು ತುಮಕೂರಿಗೆ ಹೋದ್ವಿ ತುಮಕೂರಿಂದ ನಾವು ಚಿತ್ರದುರ್ಗ ಈ ರೀತಿ ನಾವು ಹೊಸಪೇಟೆ ಈ ರೀ ಈ ರೂಟ್ ಅಲ್ಲಿ ನಾವು ಹೋದ್ವಿ ಹೊಸಪೇಟೆಯಿಂದ ನಾವು ಇಳಕಲ್ಲು ವಿಜಯಪುರ ಅಲ್ಲಿಂದ ನಾವು ಇದಕ್ಕೆ ಕನೆಕ್ಟ್ ಆಗ್ತಿವಿ ಎಲ್ಲಿಗೆ ಹೋಗ್ತೀವಿ ಅಂದರೆ ಮಹಾರಾಷ್ಟ್ರ ಸೊಲ್ಲಾಪುರ ಹೋಗ್ತೀವಿ ಅಲ್ಲಿಂದ ನೆಕ್ಷ್ಟು ನಾವು ಹಾಗೆ ಹೋಗ್ತಾ ಹೋಗ್ತಾ ಹೋಗ್ತಾ ಮಹಾರಾಷ್ಟ್ರ ಬಿಟ್ಟು ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಈ ರೀತಿ ನಾವು ಹೋಗ್ಬೇಕು ಆದರೆ ನಾವು ಆದರೆ ನಾವು ತುಂಬ ರಿಸ್ಕ್ ಏನು ತಗೋತಿರಲ್ಲ ನಾವು ಅಲ್ಲಿ ಅಲ್ಲಿನೇ ಸ್ಟೇ ಆಗ್ತಿದ್ವಿ ಹೀಗೆ ನಾವು ಬೆಂಗಳೂರಿಂದ ಆಲ್ಮೋಸ್ಟ್ ನಾವು ವಿಜಯಪುರಕ್ಕೆ ಹೊ ಹೋಗ ಇದ್ದಾಗ ಅಲ್ಲಿ ನಾವು ಊಟ ತಿಂಡಿ ಎಲ್ಲ ಇಲ್ಲಿ ತಿಂಡಿ ತಿಂದ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಾವು ವಿಜಯಪುರಕ್ಕೆ ಹೋಗಿ ಅಲ್ಲಿ ತಲುಪಿ ಅಲ್ಲಿ ನಾವು ಏ ಏನು ಊಟ ಫ್ರೆಶಪ್ ಆಗಿ ತಿರ್ಗಾ ನಾವು ಅಲ್ಲೇ ನೈಟ್ ಸ್ಟೇ ಆಗ್ತಿದ್ವಿ ಆ ರೀತಿ ನಾವು ಈ ಗ್ಯಾಪ್ಗಳು ಕೊಟ್ಕೊಂಡೆ ನಾವು ರಾಜಸ್ಥಾನ್ ಈ ಮೂಲಕ ನಾವು ಹರಿಯಾಣ ಚಂಡೀಘರ್ ಹಿಮಾಚಲ್ ಪ್ರದೇಶ್ ಈ ಮೂಲಕ ನಾವು ಲಡಾಕಿಗೆ ಹೋಗಿ ತಲುಪಿದ್ವಿ ಆಮೇಲೆ ಅಲ್ಲೆ ನಾವು ಆ ಜಾಗ ನೋಡೋಕ್ಕೆ ನಾವು ಎಷ್ಟು ದಿವ್ಸದಿಂದ ನಾವು ಕಾತುರದಿಂದ ಕಾಯ್ತಿದ್ವಿ ಅಂದರೆ ತುಂಬ ಇಷ್ಟಪಟ್ಟಿದ್ವಿ ಆ ಜಾಗ ನೋಡೊಕ್ಕೆ ಅಲ್ಲಿ ಎಲ್ಲ ಥರದ ಅಲ್ಲಿನ ಹಿಮ ಅಲ್ಲಿನ ಆ ನೇಚರೇ ನಮಗೆ ಅಲ್ಲಿಗೆ ಹೋಗಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ನಮಗೆ ಅಲ್ಲಿ ನಾವು ಮೊದಲು ವಿಸಿಟ್ ಮಾಡಿದ್ದೆ ಪನಗೊಂಗ್ ಲೇಕ್ ಅಂತ ಅದು ಸಕ್ಕತ್ತಾಗಿದೆ ಅದು ಅದು ಸಿಟಿ ಇಂದ ಎಂಬತ್ತೆಂಟು ಕಿಲೋಮೀಟರ್ ದೂರದಲ್ಲೇನೋ ಇದೆ ಅದಾದ್ಮೇಲೆ ಕಾರ್ದುಂಗ್ಲಾ ಅಂತ ನೋಡಿದ್ವಿ ಮ್ಯಾಗ್ನೆಟಿಕ್ ಹಿಲ್ಗೆ ಹೋಗಿದ್ವಿ ಮ್ಯಾಗ್ನೆಟಿಕ್ ಹಿಲ್ ಅಲ್ಲಿ ಸ್ಟ್ರೈಟ್ ರೋಡ್ ಇರೋದು ಅಲ್ಲಿ ಲಡಾಕಿಗೆ ತುಂಬ ಫೇಮಸ್ ಅದು ಅಲ್ಲಿ ಯಾವ ರೀತಿ ನಮಗೆ ಫೀಲ್ ಬರ್ತಿತ್ತು ಅಂದರೆ ಗಾಡೀಲಿ ಹೋಗ್ತಿದ್ರೆ ಅದು ಬೇರೆ ಲೆವೆಲ್ ಅಲ್ಲಿ ಇರ್ತಿತ್ತು ಅದು ಆದ್ಮೇಲೆ ಝನ್ಸ್ಕರ್ ವ್ಯಾಲಿಗೆ ಹೋಗಿದ್ವಿ ಈ ಥರ ನಾವು ತರಾಂತರ ನೋಡಿದ್ವಿ ನ್ಯೂಬ್ರಾ ವ್ಯಾಲಿ ಅಲ್ಲಿ ಬೆಟ್ಟ ಗುಡ್ಡಗುಳಿಗೆ ತುಂಬ ಫೇಮಸ್ ಲಡಾಕ್ ಮತ್ತೆ ಅಲ್ಲಿನ ನದಿಗಳು ಅಲ್ಲಿನ ಕೆರೆಗಳು ಎಷ್ಟು ನೀರು ಶುದ್ಧವಾಗಿರುತ್ತೆ ಅಂದರೆ ಅದನ್ನು ನೋಡಿದ್ರೆ ನಮಗೆ ಖುಷಿ ಬರುತ್ತೆ ಮತ್ತೆ ಶಾಂತಿ ಸ್ತೂಪ ಅಂತ ಒಂದು ಐತೆ ಅದು ಬುದ್ಧ ಇರುವುದು ಒಂದು ದೇವಸ್ಥಾನ ಅದು ಅದು ತುಂಬ ಚೆನ್ನಾಗಿರುತ್ತೆ ಅದು ಅದಾದ್ಮೇಲೆ ಪ್ಯಾಲೆಸ್ ಇದೆ ಅಲ್ಲೊಂದು ಸ್ಟೋಕ್ ಪ್ಯಾಲೆಸ್ ಅಂತ ಅದು ಲೇಹ್ ಅಲ್ಲಿ ಇರುತ್ತೆ ಈ ರೀತಿ ನಾವು ಹಲವು ಜಾಗಗಳನ್ನ ನಾವು ಎಲ್ಲ ವಿಸಿಟ್ ಮಾಡಿದ್ವಿ ಮತ್ತೆ ಕಾರ್ಗಿಲ್ ನೋಡಿದ್ವಿ ಮತ್ತೇ ಅಲ್ಲಿ ಇವಾಗ ನಾವೂ ರಿಸ್ಕ್ ಏನು ತಗೊಳ್ಳೋಕ್ಕೆ ಹೋಗ್ಲಿಲ್ಲ ಹಿಮ ಬರೋ ಟೈಮಲ್ಲಿ ಹೋಗಿದ್ರೆ ಇ ತುಂಬ ಚೆನ್ನಾಗಿರೋದು ಆದರೆ ಅಷ್ಟೇ ರಿಸ್ಕ್ ಇರೋದು ಆದ್ದರಿಂದ ನಾವು ಈ ರೀತಿ ಪ್ಲಾನ್ ಮಾಡ್ಕೊಂಡು ನಾವೂ ಹಿಮ ಬರೋಕ್ಕಿಂತ ಮುಂಚೆನೇ ಹೋಗಿದ್ವಿ ಲೈಟಾಗಿ ಹಿಮಗಳು ಬರ್ತಿತ್ತು ಈ ರೀತಿ ಎಲ್ಲ ಹೋಗಿ ನಾವು ಅಲ್ಲೇ ಹೋಟಲ್ಲು ಎಲ್ಲ ಸ್ಟೇ ಆಗಿ ಈ ರೀತಿ ನಾವು ಬೈಕಿಂಗ್ ಇವೆಂಟೆಲ್ಲ ನಾವೇ ಆರ್ಗನೈಜ್ ಮಾಡ್ಕೊಂಡು ಹೋಗಿದ್ವಿ ಅದ್ಕಿಂತ ಮುಂಚೆಯೆಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಇಲ್ಲೇ ಮಡಿಕೇರಿ ಮೈಸೂರು ಚಿಕ್ಕಮಗಳೂರು ಈ ಸೈಡ್ ಎಲ್ಲ ನಾವೂ ಬೈಕ್ ಇವೆಂಟ್ಗಳು ಮಾಡ್ತಿದ್ವಿ ನಾವೂ ಆಮೇಲೆ ದೊಡ್ದಾಗಿ ಪ್ಲಾನ್ ಮಾಡಿ ನಾವು ಲಡಾಕ್ ಈ ರೀತಿ ಮಾಡಿಬಂದ್ಮೇಲೆ ನಮಗೆ ಏನೋ ಒಂಥರ ಸಾಟಿಸ್ಫ್ಯಾಕ್ಷನು ತುಂಬ ಇಷ್ಟ ಆಯಿತು ಇದು ನನ್ನ ಅನುಭವ ನನ್ನ ಬೈಕಿಂಗ್ ಇವೆಂಟ್ನ ಇದು ಕೂಡ ನನ್ನ ಅತ್ಯುತ್ತಮವಾದ ಅನುಭವ